ಹೌದು ಈ ನಮ್ಮ ಪ್ರದೇಶದಲ್ಲಿ ಈ ಹೆರಿಗೆ ಮತ್ತು ಶಿಶು ಪಾಲನಾ ಆಸ್ಪತ್ರೆ ಅಂತ ಹೇಳಿ ಸೆಪ್ರೇಟ್ ಇದೆ ಅಂದರೆ ಹೆಂಗಸರಿಗೆ ಮತ್ತು ಮಕ್ಕಳಿಗೆಲ್ಲ ಉಪಯೋಗ ಆಗಲಿ ಹೇಳಿ ಈ ಗವರ್ನ್ಮೆಂಟೆಲ್ಲ ಎಲ್ ಶ್ ಹೆರಿಗೆ ಮತ್ತು ಮಕ್ಕಳ ಆಸ್ಪತ್ರೆ ಹೇಳಿ ಸೆಪ್ರೇಟಾಗಿ ಅಂತ ಕಟ್ಟಿಸ್ತಾರೆ ಅಂದರೆ ಮಕ್ ಎಲ್ಲ ಅಂದರೆ ಮಕ್ಕಳಿಗೆ ಮತ್ತೆ ಹೇ ಹೆಂಗಸರಿಗೆ ಉಪಯೊ ಉಪಯೋಗಕ್ಕೆ ಆಗಲಿ ಅಂತ ಕಟ್ತಾರೆ ಅಂದರೆ ಇಲ್ಲಿ ಬರೀ ಹೆರಿಗೆ ಡಿಪಾರ್ಟ್ಮೆಂಟ್ ಮತ್ತು ಮಕ್ಕಳ ಮಕ್ಕಳಿಗೆಲ್ಲ ಟ್ರೀಟ್ಮೆಂಟ್ ಕೊಡ್ತಾರೆ ವೈದ್ಯರೆಲ್ಲ